ಪ್ರವಾಸೋದ್ಯಮವು ನಮ್ಮ ಪ್ರದೇಶದಲ್ಲಿ ಹೇಗೆ ಉದ್ಯೋಗಾವಕಾಶಗಳನ್ನು ಒದಗಿಸ್ತದೆ ಮತ್ತು ಪ್ರದೇಶಕ್ಕೆ ಭೇಟಿ ನೀಡೋ ಪ್ರವಾಸಿಗರಿಂದ ನಮಗೆ ಎಷ್ಟು ಒಳ್ಳೆಯದು ಮತ್ತು ಕೆಟ್ಟದು ಅನುಭವಗಳಾಗ್ಯಾವಂದ್ರ ಪ್ರವಾಸಿಗರು ನಮ್ಮ ಸಮೀಪ ಗವಿಮಠ ಅಂತ ಒಂದು ಒಂದು ಪವಿತ್ರವಾದ ದೇವಸ್ಥಾನ ಒಂದಿದೆ ಅಲ್ಲಿ ನೋಡಕ್ಕೆ ಭಾಳಷ್ಟು ಜನ ಪ್ರವಾಸಿಗರು ಬರ್ತಾರೆ ಅವರು ಬರೋದರಿಂದ ನಮಗೂ ಒಳ್ಳೆದೇ ಆಗಿದೆ ಹೊರತು ಕೆಟ್ಟದ್ದೇನಾಗಿಲ್ಲ ಅದು ಪ್ರವಾಸಿಗರು ಬಂದಷ್ಟು ನಮ್ಮ ದೇವಸ್ಥಾನವೂ ಜೀವ್ರ್ಣ ಜೀರ್ಣೋದ್ಧಾರ ಆಗ್ತೈತಿ ಮತ್ತು ಅಲ್ಲಿ ಆಜುಬಾಜು ಇರೋಂಥ ವ್ಯಾಪಾರಿಗಳೂನೂ ಅವ್ರ ಜೀವನ ನಡಿತೈತಿ ಅವರ ಆರ್ಥಿಕತೆಯೂ ಸುಧಾರ್ಸಕ್ಕತ್ತೈತಿ ಅವರು ಬಂದು ಖುಷಿಪಟ್ಟು ಏನಾರೂ ಖರೀದಿ ಮಾಡೋದರಿಂದ ತಿನ್ನೋದರಿಂದ ನಮ್ಗೆ ಒಂದು ಒಳ್ಳೆಯ ಒಂದು ಒಂದು ಜಿಲ್ಲೆ ಗುರುತಿಸಿಕೊಳ್ಳಕ್ಕತ್ತೈತಿ ಅದು ಲಾಭ ಆಗಕ್ಕತ್ತೈತಿ ಎ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಗವಿಮಠಕ್ಕೆ ಬರೋ ಪ್ರತಿ ಪ್ರವಾಸಿಗರಿಂದ ಆಜುಬಾಜು ಇರೋ ಒಂದು ಕಾಯಿ ಮಾರೋರಿರಲಿ ವಿಭೂತಿ ಮಾರೋರಿರಲಿ ರುದ್ರಾಕ್ಷಿ ಮಾರೋರಿರಲಿ ಒಂದು ಹಣ್ಣಿನ ಅಂಗಡಿ ಇರಲಿ ಎಲ್ಲರು ಈಗ ದೇವಸ್ಥಾನಕ್ಕೆ ಹೋಗ್ತಾರಂದ್ರೆ ಅವರು ಒಂದು ಒಂದು ಅಲ್ಲಿ ಒಂದು ದೇವರಿಗೆ ಅಂತನೇ ಒಯ್ತಿರ್ತಾರೆ ಕಾಯಿ ಹಣ್ಣು ಹೂವು ಊದಿನ ಕಡ್ಡಿ ಎಣ್ಣೆ ಬತ್ತಿ ಇಂಥವೆಲ್ಲ ತೊಗೊಂಡು ಹೋಗಿ ಅಲ್ಲಿ ದೇವ್ರ ಸಮರ್ಪಣೆ ಮಾಡಿ ತಮ್ಮ ಬೇಡಿಕೆಯನ್ನು ಈಡೇರ್ಸಕ್ಕಂತನೇ ಕೇಳ್ಕೊಂತಿರ್ತಾರೆ ಇಂಥವೆಲ್ಲ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಬಂದು ಅಲ್ಲಿ ಹೋಗೋದರಿಂದ ಅಲ್ಲಿ ಅವರು ವ್ಯಾಪಾರಿಗಳು ಒಂದಿಷ್ಟು ವ್ಯಾಪಾರ ಆಗ್ತೈತಿ ಪ್ರವಾಸಿಗರಿಂದ ಅವರಿಗೆ ಒಂದು ಆರ್ಥಿಕ ಮಟ್ಟದ ಸುಧಾರ್ಸಕ್ಕತ್ತೈತಿ ಅವರು ಮಕ್ಕಳಿಗೊಂದು ವಿದ್ಯಾಭ್ಯಾಸ ಕೊಡಕ್ಕಾಗಕ್ಕತ್ತೈತಿ ಅವರು ಜೀವನ ಮಟ್ಟ ಶೈಲಿ ಚೇಂಜಾಗಕ್ಕತ್ತೈತಿ ಹೀಗೆಲ್ಲ ಹೇಳ್ಬೌದು ನಾವು ಆಮೇಲೆ ಅವ್ರು ಪ್ರವಾಸಿಗರು ಬಂದು ಹೋಗ್ತಾರಲ್ಲ ಆ ಮಠದ್ದು ಅಂತನೇ ಒಂದಿಷ್ಟು ಶೈಕ್ಷಣಿಕ ಸಂಸ್ಥೆಗಳದವೆ ಇಲ್ಲಿ ನಮ್ಮ ಮಕ್ಳು ಓದೋದ್ರಿಂದ ಅವರು ಜೀವನಶೈಲಿ ಬೇರೆ ಆಗ್ತೈತಿ ನಮ್ಮ ಮಕ್ಳು ಉದ್ಧಾರ ಆಕ್ಕಾರ ಇಲ್ಲಿಟ್ಟು ಓದೋರಿಂದ ಶಾಣೆ ಆಕ್ಕಾರ ಅಂತಂದು ಅವ್ರ ಮನಸ್ನ್ಯಾಗ ಮೂಡಿ ನಮ್ಮ ಮಕ್ ಅವರು ತಮ್ಮ ಮಕ್ಳನ್ನ ಇಲ್ಲಿ ಹಚ್ಚಬೇಕು ನಾವು ಅಭ್ಯಾಸಕ್ಕಂತಂದು ತೀರ್ಮಾನ ಮಾಡಿಕೊಂಡೋಗಿ ಇಲ್ಲಿ ಅಜ್ಜವರದ್ದೊಂದು ಇದನ್ನು ಕೀಲೊಂದು ಬಂದು ತಮ್ಮ ಮಕ್ಳನ್ನು ಓದಿಸಿ ಇಲ್ಲಿ ಶೈಕ್ಷಣಿಕ ಮಟ್ಟವೂ ಚೆನ್ನಾಗೈತಿ ಇಲ್ಲಿ ವಿದ್ಯಾಭ್ಯಾಸನೂ ಚೆನ್ನಾಗೈತಿ ಅಂತಂದು ಗೋ ಕೊಪ್ಪಳ ಜಿಲ್ಲೆದಾಗ ಗುರ್ತಸ್ಕೊಂಡಾರ ಆಮೇಲೆ ಒಂದು ಜಾತ್ರೆ ಒಳಗೆ ಒಂದು ಏನೂ ಒಂದು ಕಸ ಬೀಳಲಾರ್ದಂಗ ಒಂದು ಸ್ವಚ್ಛತೆಯನ್ನು ಕಾಪಾಡ್ಕೊಂತಾರೆ ಇಲ್ಲಿ ಪ್ರವಾಸಿಗರು ನಾವೆಲ್ಲ ಅದು ಒಂದು ನಮ್ಮ ಜವಾಬ್ದಾರಿ ಅಂತಂದು ಹೇಳ್ತಾರೆ ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಂಡು ಬಂದೋರೆಲ್ಲರೂ ನೋಡ್ತಾರೆ ಅದನ್ನೆಲ್ಲರೂ ನಿಭಾಯಿಸ್ತಾರ ಆಮೇಲೆ ಇಲ್ಲಿತ್ತೊಂದು ಬಳೆ ಅಂಗಡಿ ಹಾಕಿರ್ತಾರೆ ನೋಡನ್ತನ್ನೊಂದು ಮಿಂಚು ಮಿಂಚಿನ ಬಳೆಗಳಿರ್ತವೆ ಅದನ್ನು ಮಾಡೋರು ಒಂದು ಕಲೆ ನೋಡಿದ್ರೆ ಅಷ್ಟು ಚಂದಿರ್ತಿರ್ತವೆ ಅದನ್ನು ಹಾಕಿಕೊಂಡು ಹೆಣ್ಣಿನ ಒಂದು ಸೌಂದರ್ಯನೂ ಹೆಚ್ಚುತ್ತೆ ಅದು ಒಂದು ಹೆಣ್ಣು ಇಷ್ಟಪಡ್ತಾಳೆ ಆ ರೀತಿ ಬಳೆಗಳು ಸಿಗ್ತಾವೆ ಇಲ್ಲಿ ಆಮೇಲೆ ಒಂದು ಹೆಣಿಗಿ ಮನೆಯಾಗ ಕೂತು ಹೆಣಿಗಿ ಹಾಕಿ ಅವ್ನ ತೊಂಬಂದು ಇಲ್ಲಿ ಮಾರ್ತಾರೆ ಅವನ್ನ ಹೆಣ್ಣುಮಕ್ಳು ಇದರಿಂದ ಒಂದು ಉದ್ಯೋಗ ಸಿಗಕ್ಕತ್ತೈತಿ ಅವನ್ ತ ಪ್ರವಾಸಿಗರು ತೊಗೊಂಡೋಗಿ ಅವ್ರ ಮನೆ ಅಲಂಕಾರವೂ ಹೆಚ್ಚಿಸ್ತಾರೆ ಇದರಿಂದ ಇದರಿಂದ ಎಲ್ಲರಿಗೆ ಅನುಕೂಲ ಆಗ್ಯೈತಿ ಪ್ರವಾಸಿಗರಿಂದ ಇಲ್ಲಿ ಹೆಣ್ಮಕ್ಳಿಗೆ ಉದ್ಯೋಗಗಳು ಸಿಕ್ಕಂಗಾಗ್ಯವೆ ಒಂದು ಪ್ರವಾಸಿಗರು ಬಂದಾಗ ಅವರಿಗಿಷ್ಟ ಪಡುವಂಥ ಒಂದು ತಿಂಡಿಗಳನ್ನು ಮಾಡಿ ಹೋಟೆಲ್ಗಳನ್ನು ಇಟ್ಟಿರ್ತಾರೆ ಅವರು ಉಪ್ ಬಂದು ಅದನ್ನು ತಿಂದು ಚನಾ ಛಲೋ ಐತಿ ಇದನ್ನು ಹೆಂಗೆ ಮಾಡೀರಿ ಅಂತಂದು ನಮ್ಮ ಕಡೆ ಮಾಡುವಂಥ ಪದಾರ್ಥಗಳನ್ನು ಗುರುತಿಸ್ಕೊಂಡು ಇಲ್ಲಿ ಇದೇ ರೀತಿನೇ ಛಲೋ ಸಿಗ್ತವಂತಂದು ತೊಗೊಂಡು ತಿಂದು ಅವನ್ ಅಲ್ಲೂ ತಮ್ಮ ಕಡೆಗೆ ಹೋದಲ್ಲಿ ಅದನ್ನು ಪ್ರಯತ್ನ ಮಾಡ್ತಾರ ಮಾಡಕ್ಕೆ ಚಲೋ ಮಾಡ್ತಾರ ಅವ್ರೂನು ಹೆಂಗ್ ಮಾಡೀರಿ ಅಂತ ತಿಳ್ಕೊಂಡೋಗಿ ಮಾಡಕ್ಕೆ ಚಾಲೂ ಮಾಡಿಬಿಟ್ಟಾರ ಆಮೇಲೆ ಇಲ್ಲಿ ಇದರಿಂದ ಎಷ್ಟೋ ಜನ ಹೋಟ್ಲ ಇವೆಲ್ಲ ಸಣ್ಣ ಬೀದಿ ವ್ಯಾಪಾರಿಗಳು ಇದು ಅನುಕೂಲ ಆಗ್ಯೈತಿ ಇದರಿಂದ ಆಮೇಲೆ ಒಂದು ಮಕ್ಕಳು ಕರ್ಕೋ ಬಂದಿರ್ತಾರೆ ಅವರಿಗೆ ಮ ಛಲೋ ಅನ್ನಿಸ್ಲಿ ಮನೋರಂಜನೆ ಆಗಲಿ ಒಂದು ಖುಷಿಪಡಲಿ ಅಂತಂದು ಜೋಕಾಲಿ ಗೀಕಾಲಿ ಇಂಥವೆಲ್ಲ ಮಕ್ಕಳು ಆಡುವಂಥ ಜಿಗಿದಾಡುವಂಥ ಒಂದು ಆ್ಯಕ್ಟಿವಿಟೀಸ್ ಎಲ್ಲವೂ ಹಾಕಿಬಿಟ್ಟಿರ್ತಾರ ಅದರಲ್ಲಿ ಮಕ್ಕಳು ಆಡಿ ಖುಷಿಪಟ್ಟು ಹೋಗ್ತಾರೆ ಅದರಿಂದ ಅವರು ಒಂದು ವ್ಯಾಯಾಮನೂ ಆಕೈತಿ ಅದರಿಂದ ಮಕ್ಕಳು ಖುಷಿನೂ ಪಡ್ತಾರ ಅದರಿಂದ ಬಂದಂಥ ಹಣದಿಂದ ವ್ಯಾಪಾರಸ್ಥರಿಗೆ ಅದನ್ನು ಕಷ್ಟಪಡುವಂಥ ಒಂದು ಕೂಲಿ ಕಾರ್ಮಿಕರಿಗೆ ಒಂದು ಅನ್ನ ಸಿಗಕ್ಕತ್ತೈತಿ ಒಂದು ಒಳ್ಳೆಯ ಒಂದು ಕೆಲಸ ಆಗಕ್ಕತ್ತೈತಿ ಆಮೇಲೆ ಪಾತ್ರೆ ಗೀತ್ರೆಗಳು ಆಮೇಲೆ ಕುಶಲಕರ್ಮಿಗಳು ಇಂಥವೆಲ್ಲ ಅಂಗಡಿಗಳನ್ನು ಹಾಕಿರ್ತಾರೆ ಅವನ್ ತೊಗೊಬೇಕಂತನೇ ಮಾರ್ಕೆಟಿಗೆ ಬಜಾರ್ಗೆ ಹೋಗೋ ಆವಶ್ಯಕ್ತೆ ಇಲ್ಲರಿ ಈಗ ಅವು ಏನಿದ್ದರೂ ಇಲ್ಲೇ ನಮ್ಮ ಜಾತ್ರ್ಯಾಗನೇ ಸಿಕ್ತಿರ್ತವೆ ಅವೆಲ್ಲ ಹಿಂಗೆ ಬು ಆಮೇಲೆ ಕಡಿಮೆ ರೇಟ್ನ್ಯಾಗ ಸಿಕ್ತಿರ್ತವೆ ಬೇಕಾದಂಥ ನೋಡಬೇಕು ಎಲ್ಲ ಒಂದೊಂದು ಲೈನನೇ ಹಚ್ಚಿ ಬಿಟ್ಟಿರ್ತಾರೆ ಆಮೇಲೆ ಬಟ್ಟೆ ಅಂಗಡಿ ಇಟ್ಟಿರ್ತಾರೆ ಈಗ ನಮ್ಮ ಕಡೆ ಉಡೊಂಥ ಒಂದು ಕಾಟನ್ ಸೀರೆ ಇವನ್ನೆಲ್ಲ ಅಂಗಡಿ ಹಕ್ಕಿ ಇವನ್ನೆಲ್ಲ ಚೆನ್ನಾಗಿ ಇದು ಮಾಡ್ಕ್ಯಂಡು ಹೊಕ್ಯರ ನಮ್ಮ ಕಡನಿ ಅಂತ ಕಾಟನ್ ಸೀರೆನ ಎಲ್ಲ ದೇಶ ವಿಶಿ ವಿದೇಶ್ದಾಗೂನು ಪ್ರಸಿದ್ಧಿಯಾಗಿ ಹೋಗ್ಯವೆ ಅಂಥವೆಲ್ಲವೂ ಬಂದು ಇಲ್ಲಿ ತೊಗೊಂಡೋಗ್ತಾರ ಇದರಿಂದ ಉದ್ಯೋಗ ಸಿಕ್ಕಂಗಾಯ್ತ್ ಪ್ರವಾಸಿಗರಿಗೆ ಕೆಟ್ಟದಂತ ಅನು ಏನೂ ಇಲ್ಲ ಅವರು ಬಂದಾಗ ಅವರು ಎಲ್ಲ ಪ್ರವಾಸಿಗರು ಒಳ್ಳೆಯವ್ರು ಅನ್ನೊಂಗಿಲ್ಲ ಕೆಲ್ವೊಬ್ರು ಎಲ್ಲೋ ಒಬ್ಬರು ಕುಡುದು ಬರ್ತಿರ್ತಾರೆ ವ್ಯಾಪಾರಿಗಳಿಗೆ ವರ್ತನೆ ಸರಿಗಿರಗಿಲ್ಲ ಛಲೋ ಮಾತಾಡೋದಿಲ್ಲ ಇದರಿಂದ ಎಷ್ಟೋ ಜನರಿಗೆ ನಮ್ಮ ಕಡೆಯವ್ರಿಗೆ ಒಂದೊಂದ್ಸಲ ಬೇಜಾರು ಆಗ್ತಿರ್ತೈತಿ ಅವರು ಹಾಕ್ಕೊಳ್ಳೊಂಥವು ಬಟ್ಟೆಗಳಿಂದ ಮುಜುಗರ ಅನ್ನಿಸ್ತಿರ್ತೈತಿ ಬೇರೆ ಹೆಣ್ಣುಮಕ್ಳಿಗೆ ಅದು ಬಿಟ್ಟಂಥ ಏನೂ ಕೆಟ್ಟದಿರಂಗಿಲ್ಲ ಅವರು ಬಂದಾವ್ ಹೋಗೋದ್ರಿಂದನೇ ಪ್ರವಾಸಿಗರು ನಮಗೆ ಒಳ್ಳೆಯದನ್ನೇ ಭಾಳ ಆಗೈತಿ ಅದರಿಂದ ಏನೂ ತೊಂದರೆಯಾಗಿಲ್ಲ ಅವರು ಕ ಬಂದು ನೋಡಿ ಹೋಗಿಂದ ಎಲ್ಯಾರೂ ಗಲೀಜು ಮಾಡಿದ್ರೆ ಹೊಲ್ಸು ಆಟ ಮಾಡಿದ್ರೆ ಇದರಿಂದ ನಮಗೆ ಬೇಜಾರಾಗತ್ತೆ ನಾವು ಸು ಸ್ವಚ್ಛತೆಯಿಂದ ಇಟ್ಕಂಡೀವಿ ನಮ್ಮ ಪ್ರದೇಶನ ಎಲ್ಲಿ ಬೇಕಲ್ಲೇ ಉಗುಳೋದು ಗುಟ್ಕಾ ಹಾಕ್ಕೊಳ್ಳೋದು ಸೀಗ್ರೆಟ್ ಸೇದೋದು ಎಲೆ ಅಡಿಕೆ ಉಗುಳೋದು ಇಂಥವೆಲ್ಲ ಮಾಡಿದ್ರೆ ನಮ್ಗೆ ಕೆಟ್ಟ ಅನುಭವ ಅನ್ನಿಸ್ತಿರ್ತೈತಿ ಏನಾರೂ ಮಾತಾಡೋದು ಹೆಣ್ಮಕ್ಳನ್ನು ನೋಡೋ ದೃಷ್ಟಿ ಸರಿ ಇರಲಿಲ್ಲ ಪ್ರವಾಸಿಗರು ವ್ಯಾಪಾರಿಗಳನ್ನಾಗಲಿ ನೋಡಕ್ಕೆ ಬಂದಂಥ ಲೋಕಲ್ ಪ್ರವಾಸಿಗರನು ಏನಾರೂ ನೋಡಿದ್ರೆ ಹಂಗತೆ ಸರಿ ಅನ್ನಿಸ್ತಿರಂಗಿಲ್ಲ ಅಷ್ಟು ಅದು ಬಿಟ್ಟು ಮತ್ತೆ ಬೇರೆ ಏನೂ ಇರಂಗಿಲ್ಲ ನಮ್ಮ ಉದ್ಯೋಗಗಳು ಹೆಚ್ಚು ಸಿಕ್ಕ ನಮ್ಗೆ ಭಾಳ ಅನುಕೂಲ ಆಗ್ಯೈತಿ ಇದರಿಂದ ನಾವು ಉದ್ಯೋಗ ಸಿಗ್ಲಾರ್ದು ಅನ್ನೋಕ್ಕಿಂತ ಹೆಚ್ಚಿಗಿ ಉದ್ಯೋಗ ಸಿಕ್ಕು ನಮ್ಗೆ ಮ್ ಅದು ಮಾಡಕ್ಕಾಗ್ಲಾರ್ದೆ ಬೇರೆದವರಿಗೂ ಉದ್ಯೋಗ ನೀಡಿದಾರೆ ಒಂದು ಇಲ್ಲಿ ಎಲ್ಲ ರೀತಿನೂ ಆಮೇಲೆ ಇಲ್ಲಿ ಒಂದು ಕೂದಲು ಎಲ್ಲ ಕಡೆನೂ ಪ್ರಸಿದ್ಧ ದೇಶ ವಿದೇಶದಲ್ಲಿನೂ ಭಾಗ್ಯನಗರ ಒಳಗೆ ಕೂದ್ಲಿನ ಒಂದು ಸ್ವಚ್ಛತೆ ಮಾಡೋದಿರಲಿ ಅದ್ರ ಕ್ವಾಲಿಟಿಯನ್ನು ಅದ್ರ ಮಾಡೋ ವಿನ್ಯಾಸ ಅಂದ್ರೂನು ಎಲ್ಲ ಕಡೆನೂ ಪ್ರಸಿದ್ಧಿ ಆಗಿ ಹೋಗ್ಯೈತಿ ಮ ಅದು ಕೊಪ್ಳದಲ್ಲೇ ಒಂದು ವಿದೇಶದಾಗ ಒಂದು ಗುರ್ತಿಸ್ಕೊಂಡೈತಿ ಈ ಜಾಗ ನಮ್ಮದು ನಮ್ಮದು ಇದರಿಂದ ಭಾಳ ಹೆಮ್ಮೆ ಅನ್ನಿಸ್ತೈತಿ ನಮಗೆ ಪ್ರವಾಸಿಗರು ಬಂದಷ್ಟು ನಮ್ಮ ಜಿಲ್ಲೆ ಗುರ್ತಿಸ್ಕೊಂಡಷ್ಟು ನಮ್ದು ಜಿಲ್ಲೆ ಮುಂದೆ ಬರ್ತೈತಿ ಅದರಿಂದ ನಾಲ್ಕು ಜನಕ್ಕೆ ನಾವು ಪರಿಚಯ ಆಗ್ತೀವಿ ನಾ ಬೇರೆಯವರ ಒಂದು ಶೈಲಿಗಳು ನಮಗೆ ಅರ್ಥ ಆಗ್ತವೆ ಅವರು ಏನು ಇಷ್ಟಪಡ್ತಾರಂತ ನಮಗೆ ಗೊತ್ತಾಗ್ತಿರ್ತವೆ ಇದರಿಂದ ಅವರ ಒಡನಾಟ ನಮಗೆ ಒಳ್ಳೆದೇ ಆಗೈತಿ ಅದ್ರಿಂದ ಏನೂ ತೊಂದರೆ ಆಗಿಲ್ಲ ಜನರು ಬಂದು ನೋಡಿ ಕಣ್ಣು ತುಂಬಿಸ್ಕೊಂಡು ತಿಂದು ಖುಷಿಪಟ್ಟು ಸಂತೋಷದಿಂದ ನಮ್ಮ ಜಿಲ್ಲೆಕ ಹಾರೈಸಿ ಹೋಗ್ತಾರೆ ಇದರಿಂದ ನಾವು ಪ್ರವಾಸಿಗರಿಗೆ ಧನ್ಯವಾದಗಳನ್ನು ಹೇಳ್ಲಿಕ್ ಇಷ್ಟಪಡ್ತೀವಿ ಈ ರೀತಿ ನಮಗೆ ಒಳ್ಳೆಯದೂ ಅನುಭವ ಆಗ್ಯವೆ ಕೆಟ್ಟದ್ದೂ ಅನುಭವ ಆಗ್ಯದವೆ